ಗೀಜರು ಇದು ನನ್ನ ನೀರು ಕಾಯ್ಸೋಕ್ಕೆ ಬಳಸ್ತೀವಿ ಆದರೆ ಇದು ಎಷ್ಟು ಯೂಸಿದೆ ಇದರಿಂದ ಅಷ್ಟೇ ನಮಗೆ ಅಪಾಯಕಾರಿ ಮತ್ತೆ ತುಂಬ ಕಷ್ಟಗಳು ಯಾಕೆ ಅಂದರೆ ನಾವು ಗೀಜರು ಎರಡು ಥರ ವಿಧ ಇದೆ ಒಂದು ಎಲೆಕ್ಟ್ರಿಕ್ ಗೀಜರು ಮತ್ತೆ ಗ್ಯಾಸ್ ಗೀಜರು ಎಲೆಕ್ಟ್ರಿಕ್ ಗೀಜರ್ ಏನೆಂದರೆ ನಾವು ಕರೆಂಟಿದ್ದಾಗ ಮಾತ್ರ ನಾವು ಅದನ್ನು ಯೂಸ್ ಮಾಡ ಯೂಸ್ ಮಾಡೋಕ್ಕೆ ಸಾಧ್ಯ ಇವಾಗ ನನಗೆ ಬ್ ಕಾಲೇಜಿಗೆ ಹೋಗ್ಬೇಕಂತ ಇರುತ್ತೆ ಅವಾಗ ಕರಂಟ್ ಹೋಗ್ಬಿಟ್ರೆ ನಾನು ಸ್ನಾನ ಮಾಡೋಕ್ಕಾಗಲ್ಲ ಈ ರೀತಿಯೆಲ್ಲ ನನಗೆ ತುಂಬ ಆಗಿದೆ ಗೀಜರಿಂದ ಆದ ಈ ಕಾರಣದಿಂದ ನಮಗೆ ತಣ್ಣೀರಲ್ಲಿ ಸ್ನಾನ ಮಾಡೋ ಅವಶ್ಯಕತೆ ಆಗ್ಬಿಡುತ್ತೆ ಆದ್ರಿಂದ ಇದು ಸಕ್ಕತ್ತು ಬೇಜಾರಾಗುತ್ತೆ ಗೀಜರುಗಳು ಎಲೆಕ್ಟ್ರಿಕ್ ಗೀಜರು ಮತ್ತೆ ಯಾವಾಗ ಬೇಕಾದರೂ ಶಾಕ್ ಹೊಡಿಯೋ ಚಾನ್ಸಸ್ ಇರುತ್ತೆ ಜಾಸ್ತಿ ಕರಂಟ್ನ ಎಳಿಯುತ್ತೆ ಈ ರೀತಿ ಗಿ ಕರಂಟ್ ಗೀಜರಿಂದ ತುಂಬ ತೊಂದರೆ ಆಗುತ್ತೆ ಮತ್ತೆ ಗ್ಯಾಸ್ ಗೀಜರು ಇದು ಗ್ಯಾಸ್ ಗೀಜರು ತುಂಬ ಜನಗಳಿಗೆ ತೊಂದರೆ ಆಗಿರುವುದೆಂದರೆ ಗ್ಯಾಸ್ ಗೀಜರು ಯಾಕೆಂದರೆ ಇದು ಮೈನು ಬಂದು ಗ್ಯಾಸ್ ಗೀಜರು ಇವಾಗ ಟ್ಯಾಂಕಲೇನಾದ್ರು ನೀರು ಖಾಲಿ ಅಗ್ಬಿಟ್ರೆ ನಾವು ಏನು ನಲ್ಲಿ ಏನಾರ ಓಪನ್ ಮಾಡಿದರೆ ಅದರಿಂದ ಒಂಥರ ಪಾಯ್ಸನಸ್ ಗ್ಯಾಸ್ ಥರ ಲೀಕಾಗುತ್ತೆ ಅದು ಒಬ್ಬ ಮನುಷ್ಯನಿಗೆ ತುಂಬ ಹಾನಿ ಮಾಡುತ್ತೆ ಮತ್ತೆ ಗ್ಯಾಸ್ ಗೀಜರಲ್ಲಿ ನಮಗೆ ಅದು ತುಂಬ ಯೂಸ್ ಮಾಡಿದಷ್ಟು ನಮಗೆ ಜನಗಳ್ಗೆ ಜಾಸ್ತಿ ಬಾಡಿ ಉಷ್ಣಾಂಶ ಜಾಸ್ತಿ ಆಗುತ್ತೆ ಮತ್ತೆ ತಲೆಕೂದಲು ಉದುರೋದು ಉಸಿರಾಟ ಸಮಸ್ಯೆ ಈ ರೀತಿ ಗ್ಯಾಸ್ ಗೀಜರ್ದು ಟಾಕ್ಸಿಕ್ ಗ್ಯಾಸಿಂದ ನಮಗೆ ಮನುಷ್ರಿಗೆ ತೊಂದರೆ ಆಗುತ್ತೆ ಈ ಕಾರಣಗಳಿಂದ ಜನಗಳು ಗ್ಯಾಸ್ ಗೀಜರ್ನ ಯೂಸ್ ಮಾಡೋಕ್ಕೆ ಭಯ ಪಡ್ತಾರೆ ಮತ್ತೆ ತುಂಬ ಇದರ ನೆಗೆಟಿವ್ ಇಂಪ್ಯಾಕ್ಟ್ ಇರೋದ್ರಿಂದ ನಮಗೆ ತುಂಬ ಭಯ ಆಗುತ್ತೆ ಇವಾಗ ಸ್ವಲ್ಪ ನಮ್ಮ ಬಿಸಿ ನೀರಿಗೋಸ್ಕರ ನಾವು ಇಷ್ಟೊಂದು ರಿಸ್ಕು ಅಪಾಯ ತೊಗೊಳ್ಳೋಕ್ಕೆ ಜನಗಳು ರೆಡಿ ಆಗಿರಲ್ಲ ಮತ್ತೆ ನಮಗೂ ಕೂಡ ಕರೆಂಟ್ ಹೋದಾಗೆಲ್ಲ ನೀರುಗಳು ಕಾಯ್ಸ್ಕೊಳ್ಳೋಕ್ಕೆ ಆಗ್ದೆಲೆ ತುಂಬ ತೊಂದರೆ ಆಗಿದೆ ಗೀಜರುಗಳಿಂದ